ನಮ್ಮನೆ ಗೃಹಪ್ರವೇಶಕ್ಕೆ ಬಟ್ಟೆ ಬೇಕಾಗಿತ್ತು ಮನೇಲಿ ಇಲ್ಲಿ ಎಲ್ಲರಿಗೂ ಬಟ್ಟೆ ತೆಗಿಬೇಕಾಗಿತ್ತು ಅದಕ್ಕೆ ನಾವು ಅಂಗ್ಡಿಗೆ ಹೋಗೋಕ್ಕಿಂತ ನನ್ನ ಎಲ್ಲ ಮನೆ ಪಕ್ದಾಗೆ ಇರೋರು ಎಲ್ಲ ಹೇಳ್ತಿದ್ರು ಮೀಶೋದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮೀಶೋದಲ್ಲಿ ಬುಕ್ ಮಾಡಿದೆ ಚೆನ್ನಾಗಿದ್ದಾವೆ ಕುರ್ತಿಸ್ ಅಂದರೆ ಟಾಪು ಲೆಗಿಂಗ್ಸು ನನಗೆ ಸ್ಯಾರಿ ಅಂತೂ ತುಂಬ ಇಷ್ಟ ಆಯಿತು ಸ್ಯಾರಿ ಒಂದು ಬುಕ್ ಮಾಡಿದೆ ತಿರ್ಗ ಇನ್ನು ಮನೆ ಹಿಂದೆ ಇರೋರು ಹೇಳಿದ್ರು ಚೆನ್ನಾಗಿರಲ್ಲ ಅದರಲ್ಲಿ ಡ್ಯಾಮೇಜ್ ಬಂದಿರುತ್ತೆ ನೀನು ಮಾಡಬೇಡ ಅದು ಇದು ಅಂದರು ನನಗೆ ಒಂದ್ಸಲ ನೋಡೋಣ ಅಂತ ಹೇಳಿ ನಾನು ಮೀಶೋಯಿಂದ ಬುಕ್ ಮಾಡಿದೆ ಸೀರೆ ಪಿಂಕ್ ಸೀರೆ ಅಂತೂ ಚೆನ್ನಾಗಿತ್ತು ನನಗೆ ಎಷ್ಟು ತುಂಬ ಇಷ್ಟ ಆಯಿತು ಅಂತೂ ಬುಕ್ ಮಾಡಿದೆ ಬುಕ್ ಮಾಡಿ ತಿರ್ಗ ಮತ್ತೆ ಡಿಲ್ವರಿ ಆಯಿತು ಮನೆ ಹತ್ರ ತಂದ್ಕೊಟ್ರು ಮನೆ ಹತ್ರ ತಂದು ಕೊಟ್ಟರೆ ಅದು ಸ್ಯಾರಿ ನೋಡ್ದೆ ಬಿಚ್ಚಿ ನೋಡಿದ್ರೆ ಎಷ್ಟು ಚಂದ ಇರ್ತೈತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ನಾನು ಟಾಪು ಲೆಗಿಂಗ್ಸು ಎಲ್ಲ ಬುಕ್ ಮಾಡಿದ್ದೀನಿ ಚೆನ್ನಾಗಿದ್ದಾವೆ ಅದರಿಂದ ಅದು ಈಗ ಅಂಗಡಿಗೋದ್ರೆ ಒಂದು ಸೀರೆಗೆ ಸಾವಿರ ರೂಪಾಯಿ ಮೇಲೆ ಕೇಳ್ತಾರೆ ಅದೇ ನಾವು ಮೀಶೋಯಿಂದ ಬುಕ್ ಮಾಡಿದ್ರೆ ಜಸ್ಟ್ ಐನೂರು ರೂಪಾಯಿಗೆ ಆರ್ನೂರು ಏಳ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಬುಕ್ ಮಾಡೋದಕ್ಕಿಂತ ತುಂಬ ಬೆನಿಫಿಟ್ಟು ಬಿ ಹಣ ಉಳಿತಾಯ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಟಾಪ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಹಾಫ್ ಸ್ಲೀವ್ಸು ನಮಗೆ ಫುಲ್ ಸ್ಲೀವ್ಸ್ ಬೇಕಂದರೆ ಫುಲ್ ಬರುತ್ತೆ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ ಮೀಶೋಯಿಂದ ನಮಗೆ ಅದರಿಂದ ಬೆನಿಫಿಟ್ಟೆ ಅಂದರೆ ಸುಮ್ ಸೂಪ್ಪರಾಗಿ ಇರುತ್ತೆ ಈಗ ನಾನು ನಮ್ಮ ಅಮ್ಮಾಗೆ ಒಂದು ಸ್ಯಾರಿ ಬ್ಲೂ ಕಲರ್ ಸ್ಯಾರಿ ಇದು ಮಾಡಿದೆ ಬ್ಲೂ ಕಲರು ಅದು ಬಟರ್ಫ್ಲೈ ಥರ ತುಂಬ ಚೆನ್ನಾಗಿದೆ ನಮ್ಮ ಅಮ್ಮಾಗು ಇಷ್ಟ ಆಯಿತು ಹೇಗೂ ಅಂಗ್ಡಿಗೆ ಹೋಗಬೇಕು ಅನ್ನೋ ಇದರಲ್ಲಿತ್ತು ಅಂಗಡಿಯಲ್ಲಿ ತಗೊಳೋಣ ಅಂತ ಅಮ್ಮ ಹೇಳದ್ರು ನಾನು ಅಮ್ಮ ಬೇಡ ಬಿಡಮ್ಮ ನಾನು ಮೀಶೋಯಿಂದ ಬುಕ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಲ್ಲಿ ನಾವು ಯಾವ ಕಲರ್ ಸೆಲೆಕ್ಟ್ ಮಾಡಿರ್ತೀವೋ ಅದೇ ಕಲರ್ ಬರುತ್ತೆ ಅದರಿಂದ ಏನು ಡ್ಯಾಮೇಜ್ ಆಗಿರಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಪಾಪುಗೆ ಎಲ್ಲ ಡ್ರೆಸ್ಸಸ್ ಎಲ್ಲ ಬುಕ್ ಮಾಡಿದೆ ನಮ್ಮ ಪಾಪುಗೆ ಶರ್ಟು ಅವೆಲ್ಲ ಎಷ್ಟು ಚೆನ್ನಾಗಿರುತ್ತೊ ಚಿಕ್ಕ ಚಿಕ್ಕ ಟಾಪ್ಗಳು ಪಾಪು ತುಂಬ ಅದು ಹಾಕೊಂಡು ನೋಡಿದ್ರೆ ಎಷ್ಟು ಚಂದ ಕಾಣಿಸ್ತಾನೊ ಹಾಗೆ ಇ ನಮ್ಮ ತಂಗಿಗೆ ಕೂಡ ಒಂದು ಟಾಪ್ ಬುಕ್ ಮಾಡಿದೆ ಟಾಪು ಕೂಡ ಚೆನ್ನಾಗಿತ್ತು ಆ ಟಾಪ್ ಮಾತ್ರ ಸಖತ್ತಾಗಿದೆ ಅದು ಅದು ಫುಲ್ಲು ಸ್ಲೀವ್ಸು ಹಾಫ್ ಸ್ಲೀವ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಾವು ಏನೇ ಮಾಡಲಿ ಮೀಶೋಯಿಂದ ಬುಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಬುಕ್ ಮಾಡಿ ಬುಕ್ ಮಾಡೊ ಇಂದನೆ ತಗೊಳೋದು ಅಂಗಡಿಗೆ ಅಂಗಡಿಗಿಂತ ನಾನು ಬುಕ್ ಮಾಡೋದ್ರಲ್ಲೇ ತುಂಬ ಚೆನ್ನಾಗಿ ತಗೊತಿನಿ ಚೆನ್ನಾಗಿರುತ್ತವೆ ಎಲ್ಲ ತಿರ್ಗ ಮತ್ತೆ ನಾನು ಇದು ಪ್ಯಾಂಟು ಜೀನ್ಸ್ ಪ್ಯಾಂಟು ಟಿ ಶರ್ಟು ತುಂಬ ಚೆನ್ನಾಗಿರುತ್ತೆ ನಾವು ಯಾವ್ದು ಯಾವ ಸೈಜ್ ಬೇಕೊ ಆ ಸೈಜನ್ನ ನಾವು ಸೆಲೆಕ್ಟ್ ಮಾಡಿ ಹಾಕ್ಕೊಬೋದು ನಾವು ಅಂಗಡಿಗಳಲ್ಲಿ ಸೆಲ್ ಸೈಜ್ಗಳು ಸಿಕ್ಕಲ್ಲ ಒಂದೊಂದ್ಸಾರಿ ಸೈ ಸೈಜ್ ಅಂದರೆ ನಮಗೆ ಯಾವ ಥರ ಅಳತೆ ಬೇಕೊ ಯಾವ ಥರ ಫಿಟ್ನೆಸ್ ಬೇಕೊ ಅವೆಲ್ಲ ತಗೊಬೋದು ಚೆನ್ನಾಗಿರುತ್ತೆ ಬುಕ್ ಮ್ ಬುಕ್ ಮಾಡೋದ್ರಲ್ಲಿ ಎಲ್ಲ ಇರುತ್ತೆ ನಿಮ್ಗೆ ಯಾವ ಸೈಜು ಈಗ ಚಿಕ್ಕ ಪಾಪುಗಳ ತಕೊಂಬ ಚಿಕ್ಕ ಪಾಪುಗಳ್ಗೆ ತಗೊಬೇಕು ಅಂದರೆ ಅವ್ರ ಮಂತಿಂದ ಹಾಕುದ್ರು ಬರುತ್ತೆ ಅದೇ ನಾವು ಅಂಗ್ಡಿಗಳ್ದಾಗ ಹೋದರೆ ಇಂಥ ಮಂತಿಗೆ ಅಂದರೆ ತುಂಬ ಅವ್ರು ಹುಡುಕಿ ಹುಡುಕಿ ಹುಡುಕಿ ಸಾಕಾತೈತೆ ಅದಕ್ಕೆ ನಾವು ಇದರಿಂದ ಬುಕ್ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಅದರಲ್ಲೇ ಕೊಟ್ಟಿರ್ತಾರೆ ಒಂದು ಮಂತಾ ಸೆಕೆಂಡ್ ಮಂತಾ ಟೂ ಮಂತ್ಸಾ ಆ ಥರ ಇರುತ್ತೆ ಅದರಲ್ಲಿಂದ ಚೆನ್ನಾಗಿ ಬರುತ್ತೆ ಕ್ವ್ಯಾಲಿಟಿ ಮಾತ್ರ ಚೆನ್ನಾಗಿ ಇರುತ್ತೆ ಅಂಗ್ಡಿಗಳಲ್ಲಿ ತಗೋಳಕ್ಕಿಂತ ಈ ಥರ ಬುಕ್ ಮಾಡಿ ತಕೊಳೋದೆ ಒಳ್ಳೆಯದು ನಾವು ನಮ್ಮನೆ ಗೃಹಪ್ರವೇಶಕ್ಕೆ ಪಿಂಕ್ ಕಲರ್ ಸಾರಿ ಬುಕ್ ಮಾಡಿದ್ದೆನಲ್ಲ ಅದಂತೂ ಸಖತ್ತು ಎಲ್ಲರಿಗೂ ತುಂಬ ಇಷ್ಟ ಆಯಿತು ಆ ಆ ಸ್ಯಾರಿ ನೋಡಿದ್ರೆ ಇಂಥ ಸ್ಯಾರಿ ನಾವು ಎಲ್ಲೂ ನೋಡೋದಿಲ್ಲ ಅಷ್ಟು ಚಂದ ಇರುತ್ತೆ ಸ್ಯಾರಿ ಸ್ಯಾರಿ ಮಾತ್ರ ಅಂದರೆ ಬಾಡ್ರು ತುಂಬ ಚೆನ್ನಾಗಿದೆ ಬಾಡ್ರೇನು ಅಷ್ಟೊಂದು ಏನಿಲ್ಲ ಇದು ಫುಲ್ಲು ಸ್ಯಾರಿ ನಾವು ಉಟ್ಕೊತೀರಲ್ಲ ಸೆರಗು ಆ ಸೆರಗು ಮಾತ್ರ ಡಿಸೈನ್ ಸಖತ್ತಾಗಿದೆ ಬ್ಲೌಸ್ ಮಾತ್ರ ಸೂಪ್ಪರಾಗಿದೆ ನೀವೂ ಬುಕ್ ಮಾಡಿರಿ ನಮ್ಮನೆ ಪಕ್ದಾಗೆ ಇರೋರೆಲ್ಲ ಏನಕ್ಕೆ ಮಾಡ್ತೀಯಾ ಬು ಚೆನ್ನಾಗಿರಲ್ಲ ಏನೂ ಇಲ್ಲ ಸುಮ್ಮನೆ ಇದು ಮಾಡ್ತೀಯ ಅಂದರೆ ಅದು ಹಾಕೊಳೋರ್ಗೆ ಗೊತ್ತಾಗೋದು ಸುಮ್ಮನೆ ನೋಡ್ತೀವಿ ಹೇ ಚೆನ್ನಾಗಿಲ್ಲ ಅಂತೀರ ಹಾಕೊಂಡ್ರೆ ತಾನೇ ಕಾಣು ಚೆನ್ನಾಗಿರೊದು ಅದಕ್ಕೆ ತುಂಬ ಚಂದಾಗಿರುತ್ತೆ ನಾವು ಏನಂದರೆ ಮತ್ತೆ ಇದು ಮಾಡಿದ್ದೀವಿ ನಮ್ಮ ತಂಗಿಗೆ ಒಂದು ಸೆಟ್ಟು ಸೆಟ್ ಮಾಡಿದ್ದೀವಿ ಸೆಟ್ಟು ಚೆನ್ನಾಗಿತ್ತು ಸೆಟ್ಟನ್ನು ಹಾಕ್ಕೊಂಡು ಎಲ್ಲ ನೋಡಿದ್ರು ಚಂದಾಗಿದೆ ಮತ್ತೆ ಅವಳಿಗೆ ಹಾಫು ಫ್ರಾಕ್ ಹಾಫ್ ಫ್ರಾಕು ಚೆನ್ನಾಗಿದೆ ಫ್ರಾಕ್ ಅಂತೂ ಸಖತ್ತಾಗಿದೆ ಬ್ಲೂ ಕಲರ್ದು ಅವ್ಳಿಗೆ ಆ ಫೇಸ್ಗೆ ತುಂಬ ಚೆನ್ನಾಗಿದೆ ಅದರಿಂದ ಇದು ಫುಲ್ ಸ್ಲೀವ್ಸು ಚೆನ್ನಾಗಿ ಸೂಪ್ಪರಾಗಿದೆ ಅವಳಿಗೆ ಆ ಫ್ರಾಕ್ ಅಂದರೆ ತುಂಬ ಇಷ್ಟ ಮತ್ತೆ ಒಂದು ಶೂಸ್ ಮಾಡಿದ್ವಿ ಶೂಸೂ ಚೆನ್ನಾಗಿತ್ತು ಬುಕ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬುಕ್ ಮಾಡೋದ್ರಿಂದ ಒಂದು ಇನ್ನೂರು ರೂಪಾಯಿ ಇದ್ದರೆ ಎಲ್ಲಾನು ಬುಕ್ ಮಾಡ್ಬೋದು ಇನ್ನೂರು ರೂಪಾಯಿಗೆ ನೂರು ರೂಪಾಯಿಗೆ ಎಲ್ಲ ಬರುತ್ತೆ ಆ ಥರದ್ದೆಲ್ಲ ಬುಕ್ ಮಾಡ್ಬೋದು ಟಾಪ್ ಬಂದು ಎಲ್ಲ ನಾರ್ಮಲ್ ಟಾಪ್ಸ್ ಎಷ್ಟು ಚೆನ್ನಾಗಿರುತ್ತೊ ಫುಲ್ ಒಂದು ಐದಾರು ಇದ್ದರೆ ಅದ್ಕೆ ಆರ್ನೂರಕ್ಕೆ ಐನೂರಕ್ಕೆಲ್ಲ ಸಿಗುತ್ತೆ ನಾವು ಅಂಗ್ಡಿಗಳ್ಗೆ ಹೋದರೆ ಒಂದು ಟಾಪ್ ಬಂದು ಇನ್ನೂರ ಹತ್ತು ರೂಪಾಯಿ ಮುನ್ನೂರು ರೂಪಾಯಿ ಹಂಗೆ ಕೇಳ್ತಾರೆ ಅದೇ ನಾವು ಒಂದು ಐದಾರು ಟಾಪ್ಗಳ್ಗೆ ಐನೂರು ರೂಪಾಯಿ ಕೊಟ್ಟರೆ ಅಲ್ಲಿ ನೂರು ರೂಪಾಯಿ ಕೇಳಿ ನೂರೈವತ್ತು ರೂಪಾಯಿ ಅಂದರೆ ಇಲ್ಲಿ ನೂರು ರೂಪಾಯಿ ನಾವು ಎಲ್ಲ ಬುಕ್ ಮಾಡೊದ್ರಲ್ಲಿ ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ಒಂದು ಇವಾಗ ಅದರಲ್ಲಿ ಮನಿ ಹಣ ತುಂಬ ಕಮ್ಮಿ ಆಗುತ್ತೆ ಬುಕ್ ಮಾಡಿದ್ರೆ ಹಣ ಸ್ವಲ್ಪ ಕಮ್ಮಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ನಮ್ಮ ಹತ್ರ ದುಡ್ಡಿರಲ್ಲ ಒಂದೊಂದ್ಸರಿ ಅಂಗಡಿಗೆ ಹೋದರೆ ಅಷ್ಟು ಕೇಳ್ತಾರೆ ಕೊಡೊದೇ ಇಲ್ಲ ಅದೇ ನಮ್ಗೆ ಇಷ್ಟ ಬಂದಿದ್ದು ನಾವು ಫೋನಲ್ಲಿ ನೋಡ್ಕೊಬೋದಲ್ಲ ಫೋನಲ್ಲಿ ಎಷ್ಟು ಬಂದರೆ ಅಷ್ಟು ಚಂದಾಗಿರುತ್ತಲ್ವಾ ನಾವು ಯಾವ ಸೆಲೆಟ್ ಯಾವ ಸೈಜ್ ಬೇಕೊ ಆ ಸೈಜ್ ನಾವು ಸೆಲೆಕ್ಟ್ ಮಾಡ್ಕೊಬೋದಲ್ವಾ ಅದಕ್ಕೆ ನಾನು ಬ್ ಮೀಶೋಯಿಂದ ಬುಕ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವೂ ಬುಕ್ ಮಾಡಿರಿ ಎಷ್ಟು ಚಂದಾಗಿರುತ್ತೆ ಇನ್ನೂ ನಮ್ಮ ಮನೆ ಪಕ್ಕದವ್ರು ಎಲ್ಲ ಕೇಳವ್ರೆ ಮೀಶೋಯಿಂದ ಬುಕ್ ಮಾಡಿಕೊಡು ಯಾವ್ದು ಬೇಕೊ ಅದೆಲ್ಲ ಬುಕ್ ಮಾಡಿಕೊಡು ಮಾಡ್ತೀನಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳದ್ರು ಅವ್ರಿಗೂ ಬುಕ್ ಮಾಡಿದ್ದೀನಿ ಇನ್ನು ನೀವೂ ಬೇಕಂದರೆ ಬುಕ್ ಮಾಡ್ಕೊಳ್ಳಿ